ನಮ್ಮ ಕನ್ನಡ ಭಾಷೆಯಲ್ಲಿ ಅಪರೂಪದ ಲಕ್ಷಣಗಳು ಎಷ್ಟು ಬೇಕು ಕೇಳಿ ಅಷ್ಟು ಹೇಳಬಹುದು ಅಷ್ಟು ಇದೆ ನಮ್ಮ ಕನ್ನಡ ಭಾಷೆಯಲ್ಲಿ ಅಪರೂಪದ ಲಕ್ಷಣಗಳು ಅದರಲ್ಲಿ ಉದಾಹರಣೆಗೆ ವ್ಯಾಕರಣ ಆಗಿರಬಹುದು ಉಚ್ಚಾರ ಆಗಿರಬಹುದು ಕನ್ನಡದ ಅಕ್ಷರ ಮಾಲೆ ಆಗಿರಬಹುದು ನಾಮಪದಗಳು ಆಗಿರಬಹುದು ವಿಭಕ್ತಿ ಪ್ರತ್ಯಯಗಳಾಗಿರಬಹುದು ಮತ್ತು ಕನ್ನಡದ ಲಿಂಗಗಳು ಕನ್ನಡದ ವಚನಗಳು ಮತ್ತು ಕನ್ನಡದ ವ್ಯಾಕರಣದಲ್ಲಿ ಬರುವಂಥ ಸಂಧಿಗಳು ಮತ್ತು ಕನ್ನಡದ ಶಬ್ಧಗಳಲ್ಲಿರುವ ಕ್ರಿಯಾಪದಗಳು ಮತ್ತು ಕನ್ನಡದ ಕೃದಂತಗಳು ಅಂತ ಹೇಳಬಹುದು ತದ್ಧಿತಾಂತಗಳು ಈ ಥರದ್ದು ತುಂಬ ಉದಾಹರಣೆ ಸಿಗಬಹುದು ಮತ್ತೊಂದು ಕನ್ನಡದ ಅವ್ಯಯಗಳು ಅಂತ ಕೂಡ ಹೇಳಬಹುದು ಅದಂತೂ ತುಂಬ ಅಪರೂಪವಾದ ಲಕ್ಷಣ ಅಂತ ಹೇಳಬಹುದು ಮತ್ತು ಕನ್ನಡದಲ್ಲಿರುವ ವಾಕ್ಯಗಳು ಮತ್ತು ಕನ್ನಡದ ವ್ಯಾಕರಣದ ಲೇಖನ ಚಿಹ್ನೆಗಳು ಮತ್ತು ನಮ್ಮ ಸಂಧಿಗಳು ಸಮಾಸಗಳು ಈ ಥರ ಬರುವಂಥದ್ದುಂಟು ನೋಡಿ ಕನ್ನಡದಲ್ಲಿ ತುಂಬ ಅಪರೂಪ ಬೇರೆ ಯಾವ ಭಾಷೆಯಲ್ಲೂ ಕೂಡ ನಾವು ಈ ಥರದನ್ನು ಕಾಣಸಿಗಲಿಕ್ಕಿಲ್ಲ ಮತ್ತು ಕನ್ನಡದಲ್ಲಿ ಛಂದಸ್ಸು ಕೂಡ ಉಂಟು ಅದೇ ರೀತಿ ಅಲಂಕಾರ ಕೂಡ ಉಂಟು ಮತ್ತು ನಾವು ಕನ್ನಡದಲ್ಲಿ ನೋಡುವಂಥ ಕೆಲವು ಲಕ್ಷಣಗಳಂತ ನಾನು ಹೇಳುವುದಾದ್ರೆ ಪದಗಳು ಶಬ್ದಗಳಾಗಿರಬಹುದು ನಮ್ಮ ಕನ್ನಡದಲ್ಲಿ ಉಪಯೋಗಿಸುವಂಥ ದೇಶೀಯ ಅಚ್ಚ ಕನ್ನಡದ ಪದಗಳಾಗಿರಬಹುದು ಮತ್ತು ಅನ್ಯದೇಶೀಯ ಪದಗಳನ್ನು ಕೂಡ ನಾವು ಕನ್ನಡದಲ್ಲಿ ಉಪಯೋಗಿಸ್ತೇವೆ ಮತ್ತು ಕೆಲವು ಕನ್ನಡ ಮಾತ್ರ ಅಲ್ಲ ಸಂಸ್ಕೃತ ಪದಗಳನ್ನು ಕೂಡ ನಾವು ಕನ್ನಡ ಭಾಷೆಯಲ್ಲಿ ಉಪಯೋಗಿಸ್ತೇವೆ ಮತ್ತು ಈ ವ್ಯಾಕರಣದಲ್ಲಿ ಬರುವಂತಹ ತುಂಬ ಪ್ರಮುಖವಾದಂತಹ ತತ್ಸಮ ತದ್ಬವ ಪದಗಳನ್ನು ಕೂಡ ನಾವು ನೋಡಬಹುದು ಮತ್ತು ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು ಅಂತ ಇದೆ ನಾನಾರ್ಥಕ ಪದಗಳು ಅಂತಲೂ ಇದೆ ಮತ್ತು ನಾವು ಮೊದಲಿಂದಲೂ ನಾವು ಶಾಲೆಯಲ್ಲಿ ನೋಡಿದಂತೆ ವಿರುದ್ಧಾರ್ಥಕ ಪದಗಳು ದ್ವಿರುಕ್ತಿಗಳು ಇದನ್ನೆಲ್ಲ ನಾವು ಪಾಠ ಓದುವಾಗಲೂ ಕೇಳಿದ್ದೇವೆ ನಿಮಗೆ ನಾನು ಹೇಳುವಾಗ ನೆನಪು ಕೂಡ ಆಗಬಹುದು ಹಾಗೆ ಅಲ್ವಾ ಮತ್ತು ಕನ್ನಡದಲ್ಲಿ ಜೋಡಿ ನುಡಿಗಳು ಅಂತ ಇದೆ ಅನುಕರಣಾವ್ಯಯಗಳು ಅಂತ ಇದೆ ಅವ್ಯಯಗಳು ಅಂತ ಇದೆ ಅದರಲ್ಲೂ ಕೂಡ ಅನುಕರಣಾವ್ಯಯ ಅಂತ ಇದೆ ಹೀಗೆ ತುಂಬ ಬೇರೆ ಬೇರೆ ರೀತಿಯ ತುಂಬ ಬಗೆಯ ಅಪರೂಪದ ಲಕ್ಷಣಗಳನ್ನು ನಾವು ಈ ಕನ್ನಡ ಭಾಷೆಯಲ್ಲಿ ನೋಡಬಹುದು ಮತ್ತು ಕೆಲವು ಹೇಳಬೇಕಾದರೆ ಈ ಕನ್ನಡದ್ದು ಭಾಷಾ ಸಾಹಿತ್ಯ ಅನ್ನುವಂಥದುಂಟಲ್ಲ ಅದು ತುಂಬ ತುಂಬ ಹಳೆಯದು ನಾವು ಎಷ್ಟು ಹೇಳಿದರೂ ಕೂಡ ಇದಕ್ಕೆ ಸಾಕಾಗ್ಲಿಕ್ಕಿಲ್ಲ ಕನ್ನಡ ಭಾಷೆಯ ಹುಟ್ಟು ಹೇಗಾಯಿತು ಕನ್ನಡ ಭಾಷೆಯ ಇತಿಹಾಸ ಏನಿದೆ ಕನ್ನಡ ಭಾಷೆಯ ಶಾಸನಗಳು ಯಾವುದು ಶಾಸನಗಳನ್ನು ಬರೆದವರು ಯಾರು ಯಾವಾಗ ಬರೆದದ್ದು ಅದರ ಸಾಹಿತ್ಯ ಹೇಗಿದೆ ಮತ್ತು ಆ ಸಾಹಿತ್ಯಗಳು ಯಾವಾಗ ಆಯಿತು ಅದರ ಕಾಲಘಟ್ಟಗಳು ಯಾವುದು ಈ ಥರ ಮತ್ತು ಕನ್ನಡದಲ್ಲಿ ಪ್ರಥಮಗಳು ಅಂತಲೂ ಬರ್ತದೆ ಮತ್ತು ಈ ಪ್ರಶಸ್ತಿಗಳಾಗಿರಬಹುದು ಉದಾಹರಣೆಗೆ ಪಂಪ ಪ್ರಶಸ್ತಿ ಆಗಿರಬಹುದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರಬಹುದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರಬಹುದು ಮತ್ತು ನಮ್ಮ ಕನ್ನಡದ ಕವಿಗಳ ಬಗ್ಗೆ ನೀವು ಕೇಳಬೇಕಾ ಮತ್ತು ಕೃತಿಗಳ ಬಗ್ಗೆ ನೀವು ಕೇಳಬೇಕಾ ಇದೆಲ್ಲ ಉಂಟಲ್ಲ ನಮ್ಮ ಕನ್ನಡದ ಅಪರೂಪವಾದ ಲಕ್ಷಣಗಳು ಅಂತಲೂ ಹೇಳಬಹುದು ಮತ್ತು ಕವಿಗಳು ಅವರ ಕಾವ್ಯನಾಮಗಳು ಮತ್ತು ಏನು ಹೇಳಬಹುದು ಅಂತ ಹೇಳಿದರೆ ಜೀವನಚರಿತ್ರೆ ಹೌದು ಕವಿಗಳು ಅವರವರ ಜೀವನಚರಿತ್ರೆಯನ್ನು ಎಷ್ಟು ಚಂದ ಮಾಡಿ ಬರೀತಾರೆ ಅಂದರೆ ಅದರಷ್ಟು ಒಳ್ಳೆಯ ಪುಸ್ತಕ ಇನ್ನೊಂದಿಲ್ಲ ಅಂತ ಹೇಳಬಹುದು ಮತ್ತು ಕನ್ನಡದಲ್ಲಿ ದಾಸರು ಕೂಡ ಇದ್ದಾರೆ ಅವರ ಅಂಕಿತನಾಮಗಳು ಇರ್ತದೆ ಮತ್ತು ಈ ದಾಸರಲ್ಲಿ ನಾವು ಪುರುಷರನ್ನು ಮಾತ್ರ ಅಲ್ಲ ಹುಡುಗಿಯರನ್ನು ಕೂಡ ನೋಡಬಹುದು ಅವರನ್ನು ನಾವು ಕನ್ನಡದಲ್ಲಿ ಕವಯಿತ್ರಿಗಳು ಅಂತ ಕರಿತೇವೆ ಹೀಗೆ ಕನ್ನಡ ಭಾಷೆಯನ್ನು ಎಲ್ಲರಿಗೂ ಕೂಡ ಸರಳವಾಗಿ ಮತ್ತು ಸುಲಭವಾಗಿ ನಾವು ಕಲಿಯಬಹುದು ಅಂಥ ಒಳ್ಳೆಯ ಭಾಷೆ ಅಂತಲೂ ಹೇಳಬಹುದು ಹೀಗೆ ಕನ್ನಡವನ್ನು ನಾವು ಬೆಳೆಸಬೇಕು ಕನ್ನಡವನ್ನು ಉಳಿಸಬೇಕು ಕನ್ನಡಾಂಬೆಗೆ ಚರಣಗಳಿಗೆ ಸಾಷ್ಟಾಂಗ ನಮಗ ನಮನಗಳನ್ನು ನಾವು ಯಾವಾಗಲೂ ಹೇಳಬೇಕು ಯಾಕೆಂದರೆ ನಮಗೆ ಇ ಇನ್ ಇಂತಹ ಅತ್ಯಂತ ಸುಂದರವಾದ ಭಾಷೆಯನ್ನು ಆ ತಾಯಿ ನಮಗೆ ಕೊಟ್ಟಿದ್ದಾಳೆ